ನಾನು ತೆಗೆದುಕೊಂಡ ಫಸ್ಟ್ ಪ್ರಾಡಕ್ಟ್ ಅದು ಬುಲೆಟ್ಟಾಗಿದೆ ಬುಲೆಟ್ಟಲ್ಲಿ ರಾಯನ್ ಎನ್ಫೀಲ್ಡ್ ಇದು ತುಂಬ ನನಗೆ ಕಂಫರ್ಟಬಲ್ ಅನಿಸುತ್ತೆ ಬೇರೆ ಗಾಡಿಗಳಿಗೆ ಹೋಲಿಸಿದರೆ ಈ ಗಾಡಿ ಲಾಂಗ್ ಡ್ರೈವ್ ಹೋಗೋಕ್ಕೆ ಸಹಾಯ ಮಾಡುತ್ತದೆ ಮತ್ತು ಹೆಚ್ಚಾಗಿ ಟಯರ್ಡ್ನೆಸ್ಸು ಈ ಈ ಗಾಡಿಯಿಂದ ಬರೋದಿಲ್ಲ ಹಾಗಾಗಿ ಬೇರೆ ಗಾಡಿಗಳಿಗಿಂತ ಇದು ಡಿಫ್ರೆಂಟ್ ಅನಿಸ್ತು ಮತ್ತು ಬೇರೆ ಗಾಡಿಗಳಲ್ಲಿ ಹೋಗುವಾಗ ಅಂಪ್ಸು ಈ ರೀತಿ ಸಿಕ್ಕಾಗ ಗಾಡಿ ಶೇಕಾಗುತ್ತೆ ಅಥವಾ ಲಾಂಗ್ ಹೋದಲ್ಲಿ ಶೇಕಾಗುತ್ತೆ ಮತ್ತು ಗಾಡಿ ಹಳ್ಳದಲ್ಲಿ ಏನಾದ್ರೂ ಬಿದ್ದಲ್ಲಿ ಸೌಂಡ್ ಬರುತ್ತೆ ಆದರೆ ಈ ಬೈಕಲ್ಲಿ ಯಾವುದೇ ರೀತಿಯ ಸೌಂಡ್ ಬರೋದಿಲ್ಲ ಮತ್ತು ಸಿ ಸಿ ಜಾಸ್ತಿ ಇದೆ ಬೇರೆ ಪಲ್ಸರ್ ಪಲ್ಸರ್ ಸಿ ಸಿಗಿಂತ ಎರಡರಷ್ಟು ಜಾಸ್ತಿಯಿದೆ ಅದಕ್ಕೋಸ್ಕರ ಯಾವ್ದಾದ್ರೂ ಮೌಂಟೇನ್ ಹತ್ತುವಾಗ ಈ ರೀತಿ ಗಾಡಿಗಳು ಹತ್ತೋಕ್ಕೆ ಫೇಲ್ಯೂರ್ ಆಗುತ್ತೆ ಒಂದೊಂದು ಗಾಡಿಗಳು ಆದರೆ ಈ ಬುಲೆಟು ತುಂಬ ಈಸಿಯಾಗಿ ಹತ್ತುತ್ತೆ ಮತ್ತು ಮೈಲೇಜು ನೋಡೋದಾದರೆ ಮೈಲೇಜು ನೆಗೆಟಿವ್ವ್ ಆಗೇ ತೊಗೊಬೇಕು ಮೈಲೇಜ್ ಕಮ್ಮಿಇರುತ್ತೆ ಬಟ್ಟು ಇದು ರಾಯಲಾಗಿರುತ್ತೆ ಅದರಿಂದ ನನಗೆ ತುಂಬ ಇಷ್ಟ ಆಯಿತು